ಇಂದು ನಮ್ಮ ಭಾರತ ದೇಶದಲ್ಲಿ ಹವಾಮಾನ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಅತೀ ಹೇರಳವಾಗಿ ಹೆಚ್ಚುತ್ತಿದೆ ಚಳಿಗಾಲ ಇರ್ಬೋದು ಮಳೆಗಾಲ ಬೇಸಿಗೆಕಾಲ ವಸಂತಗಾಲ ಈ ಮಳೆಗಾಲದಲ್ಲಿ ಮಳೆನೇ ಆಗೋದಿಲ್ಲ ನೈಋತ್ಯ ಮಾನ್ಸೂನ್ ಮಾರುತಗಳು ಇಂದು ನಮ್ಮ ಭಾರತ ದೇಶದಲ್ಲಿ ಸರಿಯಾಗಿ ಬೀಸದೆ ಹೋದ ಕೇವಲ ಎಪ್ಪತಾರು ಪರ್ಸೆಂಟುಗಳು ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಮಳೆ ಆಗುತ್ತಿಲ್ಲ ಯಾಕಪ್ಪ ಎಂದರೆ ಅತಿ ಹೆಚ್ಚಾಗಿ ಇಂದು ನಮ್ಮ ಜನ ಏನ್ಮಾಡ್ತಿದ್ದಾರೆ ಅಂದರೆ ಅರಣ್ಯಗಳನ್ನು ಕಡಿಯುತ್ತಿದ್ದಾರೆ ಅರಣ್ಯ ಕಡಿದ್ರೆ ಏನಾಗುತ್ತದೆ ಮಳೆನೇ ಬರಲ್ಲ ಮಳೆ ಇಲ್ಲಾಂದರೆ ನದಿಗಳಲ್ಲಿರೋ ನೀರು ಬತ್ತಿ ಹೋಗುತ್ತದೆ ಈ ನದಿಗಳು ಮತ್ತು ಅರಣ್ಯಗಳು ನಾಶ ಆದಂತೆ ಪ್ರಾಣಿಗಳೆನಾಗ್ತಿದೆ ನಮ್ಮ ಹಳ್ಳಿಗಳಿಗೆ ಇರ್ಬೋದು ನಗರಗಳಿಗೆ ವಲಸೆ ಬಂದು ಜನ ಸಾಮಾನ್ಯರ ಮೇಲೆ ಪ್ರಭಾವ ಬೀರುತ್ತಿದೆ ಇದೇ ರೀತಿ ಆದ ಹೋದರೆ ನಮ್ಮ ದೇಶದಲ್ಲಿ ಮಳೆ ಬರದೆ ಹೋದರೆ ಅರಣ್ಯಗಳು ನಾಶಾಗಿ ನದಿಗಳಲ್ಲಿ ನದಿಗಳು ಬತ್ತಿ ಹೋದರೆ ಮತ್ತು ಪರ್ವತಗಳು ಸಹ ಇದೇ ರೀತಿ ಆದರೆ ಮತ್ತು ಜನಸಾಮನ್ಯರು ಬೆಳೆ ಬೆಳೆಯಲಾಗುದಿಲ್ಲ ಈ ಇದೆ ಇದುವೇ ನಮ್ಮ ಭಾರತ ದೇಶದಲ್ಲಿ ಕಾಡೋತದೆ ದೊಡ್ಡವಾದ ಸಮಸ್ಯೆಯಾಗಿ ಪರಿಣಮಿಸುತಿದೆ